ಆಂ ಹೇಳಿ ಹಾಂ ಹೇಳಿ ಎಷ್ಟು ದಿವಸ ರಜೆ ನಾಲ್ಕು ದಿವಸ ಯಾವುದಕ್ಕೆ ಮದ್ವೆಗೆ ಹೋಗಬೇಕು ಅಂತ ಅಲ್ಲ ಏ ಯಾವ ಯಾರ ಯಾರು ಪೇರೆಂಟ್ ಯಾವ ಕ್ಲಾಸು ಆಂ ಹಾಂ ಹಾಂ ನಿಖಿಲ ಮದುವೆಗಾ ಎಲ್ಲಿ ಮದುವೆ ಹೌದು ಮಂಗ್ಳೂರಲ್ಲಿ ಮದುವೆ ಆದರೆ ನಾಲ್ಕು ದಿವಸ ಯಾಕೆ ರಜೆ ಅಲ್ಲ ನಾಲ್ಕು ದಿವಸ ರಜೆ ಅಂದರೆ ಈಗ ನಿಮಗೆ ಎಕ್ಸಾಮ್ ಟೈಮಲ್ವ ಎಕ್ಸಾಮ ಮುಂದಿನ ತಿಂಗಳು ಎಕ್ಸಾಮ್ ಹತ್ತಿರ ಬರುವಾಗ ನಾಲ್ಕು ದಿವಸ ರಜೆ ಕೊಟ್ಟರೆ ಈಗ ಎಲ್ಲ ಇದಲ್ವ ಪ್ರಿಪ್ರೇಟ್ರಿ ಎಲ್ಲ ಹತ್ತಿರ ಬರುವಾಗ ನೀವು ರಜೆ ಹಾಕಿದರೆ ಕಷ್ಟ ಆಗ್ತದಲ್ವ ಎಕ್ಸಾಮಿಗೆ ಅದು ಹೌದು ಅಲ್ಲ ನೀವು ರಜೆ ಕೊಡ್ಬೌದು ಹಾಗೇನಿಲ್ಲ ಮತ್ತು ಅಲ್ಲ ಹೋಮರ್ಕೂ ಎಲ್ಲ ಪೆಂಡಿಂಗ್ ಆಗ್ತದಲ್ವ ಅದು ಅಲ್ಲ ನೋಡುವುದು ಅಂದರೆ ನೀವು ಹೋಮರ್ಕೆಲ್ಲ ಪೆಂಡಿಂಗ್ ಅವ್ರ ಮನೆ ಹತ್ತಿರ ಯಾರಾದರೂ ಸ್ಟೂಡೆಂಟ್ ಇದ್ದರೆ ಅವನ ಕ್ಲಾಸ್ಮೇಟ್ ಇದ್ದರೆ ಅವನದ್ದು ಎಲ್ಲ ಹೋಮರ್ಕ್ ತಗೊಂಡು ನೀವು ಅದೆಲ್ಲ ಕಂಪ್ಲೀಟ್ ಮಾಡಿ ಅವ್ನು ಪಿಕಾಪ್ ಆಗ್ಬೇಕು ಮಾತ್ರ ನಾಲ್ಕು ದಿವಸ ಕ್ಲಾಸ್ ಹೋಗ್ತದಲ್ವ ಪಿಕಾಪ್ ಮಾಡಿಸಿ ರೆಡಿ ಮಾಡುವುದು ನಿಮ್ಮ ಜವಾಬ್ದಾರಿ ಮತ್ತು ಆಗ್ಬೋದಲ್ವ ನಾಲ್ಕೇ ದಿವಸ ಅಲ್ವ ರಜೆ ಮತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ರಜೆ ಮಾಡಬೇಡಿ ಲೀವ್ ನೋಟ್ ಹಾಕಿ ಬರ್ಕೊಡಿ ನಾಲ್ಕೇ ದಿವ್ಸದ ರಜೆ